ಭಾರತದಲ್ ನಮ್ಮ ನೆಚ್ಚಿನ ರಾಜ್ಯ ಅಂದರೆ ಮೈಸೂರು ಯಾಕೆ ಪ್ರಯಾಣಿಸೊಕಿಷ್ಟ ಪಡ್ತೀವಿ ಅಂತ ಹೇಳಿದ್ರೆ ಅಲ್ಲೀ ಅರಮನೆ ಇದೆ ಅಲ್ಲಿ ಹಳೆ ಕಾಲದ ರಾಜರು ಬಳಸಿರುವಂತಹ ವಸ್ತುಗಳು ಸಹ ಪ್ರದರ್ಶನಕ್ಕಾಗಿ ಇಟ್ಟಿರುತ್ತಾರೆ ಅದ್ಕೋಸ್ಕರ ಅಲ್ಲಿ ಮಕ್ಕಳಿಗೆ ಅಲ್ಲಿ ತುಂಬ ಕಲಿಯೋದು ಇರುತ್ತೆ ಹಾಗಾಗಿ ದಸ್ರಾ ನಡೆಯುತ್ತೆ ಹೀಗಾಗಿ ಇದ್ನೆಲ್ಲ ನೋಡಬೇಕು ಮಕ್ಕಳಿಗು ತೋರಿಸ್ಬೇಕು ಅನ್ನೋ ಒಂದು ಆಸೆಯಿಂದಾಗಿ ಮೈಸೂರಿಗೆ ಹೋಗ್ಬೇಕು ಅಂತ ಒಂದು ಅನ್ಕೊಂಡಿದೀವಿ